ಹಲೋ ಹೇಳಿ ಯಾವ ಬಸ್ ಸ್ಟ್ಯಾಂಡ್ ಕೂತಿರೋದು ನೀವು ಎಷ್ಟು ಜನ ಇರೋದು ನೀವು ಹಾಂ ಇಬ್ರು ಆದರೆ ಒಂದು ಐದ್ನೂರು ಕೊಡಿ ಸಾಕು ಮತ್ತು ನೀವು ಹೊರಗಡೆ ಇರದು ಹೊರಗಡೆ ಇಂದ ನೀವು ನಿಮ್ಮ ಮನೆಯಿಂದ ನೀವು ಬಸ್ ಸ್ಟ್ಯಾಂಡ್ಗ್ ಬರ್ಬೇಕಾದರೆ ತುಂಬಾ ಕಾಸ್ಟ್ಲಿ ಆಗತ್ತೆ ಏನು ಕಡಿಮೆ ಮಾಡಕ್ಕೇನಿಲ್ಲ ಈಗ ನಮ್ದು ಜಾತ್ರೆ ಇತ್ತು ಜಾತೆ ಗೀತೆ ಮತ್ತು ಹೆಂಗೆ ಮಾಡುದ ಮೊದು ನೀವು ವಿಚಾರ ಮಾಡಿ ಕ್ಯಾಬ್ರ ಬುಕ್ ಮಾಡ್ಕೊಳ್ದ್ರೆ ಅದ್ರ ನೋಡಿ ಕೊಡಿ ಎಷ್ಟು ಒಂದು ಮುನ್ನೂರ ಕೊಡ್ತೀರಾ ಆಯಿತು ಎಲ್ಲಿರೋದು ನೀವೀಗ ಆಯ್ತು ಆಯ್ತು ಬರ್ತಿವ್ನಿ ಎಲ್ಲಿ ನಿಮ್ಮ ಲೊಕೇಶನ್ ಎಲ್ಲಿದೆ ಸರಿ ಸರ್ ಆಯಿತು ಬರ್ತಾ ಇದ್ದೀನಿ ವೈಟ್ ಮಾಡಿ